ಇತ್ತೀಚಿನ ದಿನಗಳಲ್ಲಿ ರೈತರ ಸಾಲ ಮನ್ನಾ ಆ ರೈತರು ಆತ್ಮಹತ್ಯೆ ಮಾಡ್ಕೋತಯಿದ್ದಾರೆ ಅಂತಲೇ ಹೇಳ್ಬೋದು ರೈತರ ಸಾಲ ಹೆಚ್ಚಾಗಿ ಮಳೆ ಬರದೇ ಬೆಳೆ ಆಗದೇ ರೈತರು ಆತ್ಮಹತ್ಯೆ ಮಾಡ್ಕೋತಾಯಿದ್ದಾರೆ ಕೂಳಿಗೂ ಹೊಂಚ್ಕೊಳ್ಳೋಕ್ಕಾಗ್ದೆ ಅಂತಲೇ ಹೇಳ್ಬೋದು ಈ ರೀತಿಯ ರೈತರ ಆತ್ಮಹತ್ಯೆಯನ್ನು ತಡೆಗಟ್ಟಲು ಸಹಾಯ ಸಹಾಯವಾಣಿಗಳನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೂರಾ ಸಾವಿರದ ಐನೂರ ಐವತ್ತಕ್ಕೆ ಕರೆ ಮಾಡಿದರೆ ರೈತರ ಸಹಾಯವಾಣಿ ಆಗಿರಬಹುದು ಮತ್ತೆ ಪಂಚಾಯಿತಿಗಳಲ್ಲಿ ರೈತರ ಸಹಾಯವಾಣಿಯನ್ನು ಮಾಡೋದಕ್ಕೆ ಆಪ್ತಸಮಾಲೋಚನೆಯನ್ನು ಮಾಡುವುದರ ಮೂಲಕ ಅವರ ಅವರ ಆಪ್ತಸಮಾಲೋಚನೆಯನ್ನು ವಿಚಾರಿಸುವುದರ ಮೂಲಕ ರೈತ ಸಂಪರ್ಕ ಕೇಂದ್ರಗಳಾಗಿರ್ಬೋದು ರೈತರ ಸಹಕಾರಿ ಸಂಘಗಳಾಗಿರ್ಬೋದು ರೈತರ ಕ ತಾಲ್ಲೂಕು ಮಟ್ಟದಲ್ಲಿ ಹಸಿರು ಸೇನೆಯಾಗಿರ್ಬೋದು ಈ ರೀತಿಯಾದಂತಹ ಮೂಲಕ ರೈತರು ತಮ್ಮ ಆತ್ಮಹತ್ಯೆಯನ್ನು ತಡೆಗಟ್ಟುವುದರ ಮೂಲಕ ರೈತರ ಸಾಲವನ್ನು ಮನ್ನಾ ಮಾಡುವುದರ ಮೂಲಕ ಅನೇಕ ರೀತಿಯಾದಂತಹ ಅನುಕೂಲಗಳನ್ನು ಮಾಡಿಕೊಟ್ಟು ರೈತರ ಆತ್ಮಹತ್ಯೆಯನ್ನು ತಡೆಗಟ್ತಾಯಿದ್ದೇವೆ ಮತ್ತು ರೈತರ ಆತ್ಮಹತ್ಯೆಗಳು ಕೂಡ ಕಡಿಮೆ ಆಗ್ತಾಯಿದ್ದಾವೆ ಅಂತಲೇ ಹೇಳ್ಬೋದು ರೈತರು ಕೂಡ ತಮ್ಮ ಆತ್ಮಹತ್ಯೆಗಳನ್ನು ಕಡಿಮೆ ಮಾಡ್ಕೋತಾಯಿದ್ದಾನೆ ಅಂತಲೇ ಹೇಳ್ಬೋದು